ನಮಸ್ತೆ ಮೇಡಮ್ ಮ್ಯಾಮ್ ಪ್ರವಾಸಕ್ಕೆ ಬರ್ತಿದ್ದೀರಾ ಮ್ಯಾಮ್ ಯಾವುವು ಸ್ಥಳ ಮೇಡಮ್ ಹಾಂ ಮೈಸೂರು ಕಡೆಯಾ ಎಷ್ಟು ದಿನ ಮೇಡಮ್ ಹಾಂ ಮೈಸೂರು ಮೈಸೂರು ಅಕ್ಕಪಕ್ಕ ಇರೋ ಎಲ್ಲ ಸ್ಥಳಗಳಲ್ಲೂ ನಾವು ವೀಕ್ಷಣೆನ ಮಾಡಿಸ್ತೀವಿ ಎಷ್ಟು ಜನ ಮೇಡಮ್ ಆಮೇಲೆ ಬೆಳಗ್ಗಿನ ತಿಂಡಿ ಮತ್ತು ಉಪಾಹಾರ ಟೀಗೆಲ್ಲ ನಮ್ಮದೇ ಏನು ಮೇಡಮ್ ನೀವು ನೀವು ಕೊಟ್ಟ ನಮ್ಮ ಎಲ್ಲ ಸೌಲಭ್ಯನೂ ನಾವೇ ಒದಗ್ಸ್ತೀವಿ ಮೇಡಮ್ ಹಾಂ ಬೆಳಗ್ಗಿನ ತಿಂಡಿ ಮೇಡಮ್ ಎಷ್ಟು ಜನ ಅಂದಿರಿ ಹೇಳ್ರಿ ಐದು ಜನ ಅಂದರೆ ಹದಿನೈದು ಸಾವಿರ ಆಗತ್ತೆ ಮೇಡಮ್ ಹದಿನೈದು ಸಾವಿರ ಮೇಡಮ್ ಹ್ಞೂ ಮೇಡಮ್ ಅಷ್ಟೊಂದು ಹಣ ಅಂದರೆ ಮೇಡಮ್ ನೀವು ಐದು ಜನ ಬರ್ತಿರೋದು ಮತ್ತು ತಿಂಡಿ ಉಪಾಹಾರ ಟೀ ಇವೆಲ್ಲ ನಮ್ಮದೇ ವ್ಯವಸ್ಥೆ ಅಲ್ವ ಮೇಡಮ್ ಏನು ಮ್ಯಾಮ್ ಜಾಸ್ತಿ ಏನೂ ಆಗಿಲ್ಲ ನೀವು ನಾವು ಕೊಡೋ ಅಂಥ ಕಾರ್ಯವೈಖರಿನ ನೋಡಿ ನೀವು ಇನ್ನೂ ಹೆಚ್ಚಿನ ಅದಾಗ ಹಣ ಕೊಡ್ತೀರಿ ಮೇಡಮ್ ಎಲ್ಲಿ ಮೇಡಮ್ ನಮಗೆ ಮಾತ್ರ ಅತಿಥಿ ದೇವೋಭವ ಥರವೇ ನಮಗೆ ನಿಮಗೆ ನಾವು ಸ್ಥಳಗಳನ್ನು ಕೊಡೋದು ತೋರಸ್ತೀವಿ ಮೇಡಮ್ ಆ ಸ್ಥಳಗಳ ಸ್ಥಳದ ಪುರಾಣಗಳನ್ನು ಸಮೇತ ನಾವು ಎಲ್ಲ ಒಂದು ಚಾಲಕರ ಜೊತೆಗೆ ಒಂದು ವರದಿಗಾರರನ್ನು ಕೂಡ ನಿಮ್ಮ ಜೊತೆ ಕಳಿಸ್ತೀವಿ ಮೇಡಮ್ ಆಗೋಲ್ಲ ಮೇಡಮ್ ಅವರು ಇಬ್ಬರ ಖರ್ಚನ್ನೂ ನೋಡಿಕೊಂಡು ನಿಮ್ಗೆ ತಿಂಡಿ ಉಪಾಹಾರಗಳೆಲ್ಲ ನೋಡಿಕೊಂಡು ಮತ್ತು ನಾವು ಏನು ಮೇಡಮ್ ನಾವು ಲಾಸನ್ನು ಮಾಡ್ಕೊಳೋಣ ಆಗೋಲ್ಲ ಮೇಡಮ್ ನೀವು ಸ್ಥಳಗಳನ್ನು ನೋಡಿ ನಮ್ಮ ವ್ಯವಸ್ಥೆಯನ್ನು ನೋಡಿ ಇನ್ನೂ ಹೆಚ್ಚಿನ್ದಾಗಿ ಕೊಟ್ಟು ಹೋಗ್ತಿರ ಮೇಡಮ್ ಬನ್ರಿ ಮೇಡಮ್ ಏ ಆಗೋಲ್ಲ ಮೇಡಮ್ ನಮ್ಗೂ ವಾಹನ ಚಾಲಕರಿಗೆ ಕೊಡಬೇಕು ವರದಿಗಾರರಿಗೆ ಕೊಡಬೇಕು ಮತ್ತು ಇವೆಲ್ಲ ವ್ಯವಸ್ಥೆಗಳು ಇದವಲ್ಲ ಮೇಡಮ್ ನಿಮಗೂ ವಸತಿ ವ ವ್ಯವಸ್ಥೆನೂ ಮಾಡಬೇಕಲ್ಲ ಮೇಡಮ್ ಎಷ್ಟು ದಿನ ಎಷ್ಟು ದಿನ ಇರ್ತೀರಾ ನೀವು ಹ್ಞೂ ಮೇಡಮ್ ಮತ್ತು ಇನ್ನೂ ಕಡಿಮೆ ಮಾಡಿಕೊಳ್ರಿ ಅಂದರೆ ಆಗೋಲ್ಲ ಮೇಡಮ್ ಆಗೋಲ್ಲ ಮೇಡಮ್ ಹಾಂ ಧನ್ಯವಾದಗಳು ಮೇಡಮ್ ಬನ್ರಿ ಮೇಡಮ್